ನಮ್ಮಲ್ಲಿ ವಿಶೇಷ ಪ್ರತಿಭೆಗಳವಂದ್ರ ನ್ ಸ್ವಂತವಾಗಿ ಕೆಲೆಸಿಂದೂ ನಂಗೆ ತಿಳ್ದಂಗೆ ಬರೆಯೋದು ಮತ್ತು ಫ್ರೆಂಡ್ಸ್ ಸಂಗಡ್ ಮಾತಾಡೋದು ಅವ್ರ ಸಂಗಡ ಆಡೋದು ಅವ್ರ ಸಂಗಡ ಕೂಡೋದು ಅವ್ರ ಸಂಗಡ್ ಮಾತಾಡೋದು ಮತ್ತು ಅಂದರೆ ಊಟಕ್ ಕುಂತಾಗ್ನೂ ಒಂದೇ ಪ್ಲೇಟ್ನ್ಯಾಗ ಎಲ್ಲರೂ ಊಟ ಮಾಡೋದ್ ಹಿಂಗ್ ಭೇದ ಭಾವ ಮಾಡಬಾರ್ದು ಆ ಥರ ಇರ್ತಿದೇವೆ ಮತ್ತು ಅಂದ್ರೆ ಅವಿಷ್ಟ್ರನ್ಯಾಗಾ ನನಗಂದ್ರೆ ಒಂದೇ ಇತ್ತು ಅದೂ ಓನಾಗಿ ನನ್ನ ಸ್ವಂತ ವಾಕ್ಯದಾಗ ಬರ್ಯೋದಿತ್ತು ಅದೂ ನಾಂಗ್ ನಾ ಸ್ಕೂಲಿಗೆ ಹೋಗೊ ಟೈಮಿಗೆ ಯಾ ಕ್ಲಾಸಿಗೆ ಅಟೆಂಡ್ ಇರ್ತೀನಿ ನೋಡು ಆ ಕ್ಲಾಸಿಗೆ ಅಟೆಂಡ್ ಇದ್ದಾಗ ಮಾತ್ರ ಅದು ಕೊಷನ್ ಇರ್ತಿತ್ತಲ್ಲ ಅದು ಆನ್ಸರ್ ಬರ್ತಿರಲಿಲ್ಲ ನನಗೆ ಅವ್ರೇನು ಹೇಳ್ತ್ರ್ ನಮ್ಮ ಕ್ಲಾಸ್ನ್ಯಾಗ ಒಬ್ಬರು ಮೇಡಮ್ ಸರ್ದೋರು ಎಲ್ಲರೂ ಏನಂತಿದ್ರು ನೀವು ಸುಮ್ಮನೆ ಅದು ಇದ್ದಿದ್ದು ಇದ್ದಂಗೆ ಓದಿ ಬರ್ಬೇಡಿ ರೀ ಅದು ಸುಮ್ಮನೆ ಓದಿ ಬರ್ದಂಗೆ ಅಲ್ಲ ಅದು ಆಗಲ್ಲ ಸುಮ್ಮನೆ ನೆನ್ಪೋತವೆ ಅವು ಜಲ್ದಿ ಹಂಗೆ ಯಾಕೆ ಬರಿತೀರಿ ನೀವು ನಿಮ್ಮ ನಿಂಬಲ್ಲಿ ಅದಾ ಓದು ಬರೆಯೋದು ಕೆಪಸಿಟಿ ಅದ ಗೊತ್ತು ನಂಗೂನೂ ಅಂದ್ರೆ ನೀವು ಯಾಕೆ ನಿಮ್ಮ ನಿಮ್ಮ ಸ್ವಂತ ವಾಕ್ಯಲ್ಲಿ ಸೆದಕ್ ಬರೆಯಲ್ಲ ನೀವು ಬರಿಬೇಕು ಅದ್ರಲ್ಲಿ ಅದು ಕೊಷನ್ ಕೊಟ್ಟಿರ್ತಾರಲ್ಲ ಅದು ಅರ್ಥ ಮಾಡಿಕೊಂಡು ಬರಿಬೇಕು ಅದು ಅದನ್ನು ನಿಂಬಲ್ಲಿ ಅದು ಬರಿಬೇಕು ನೀವು ನಿಂಬಲ್ಲಿ ಇದ್ರೂ ಯಾಕೆ ಬರಿಲಕ್ಕೆ ಸುಮ್ಮನೆ ಅದು ಕಾಪಿ ಮಾಡಿ ಬರ್ಯೋದು ಕಾಪಿ ಮಾಡಿ ಬರ್ದಂಗೆ ಚಲೋ ಅನಿಸಲ್ಲ ಲೈಫ್ ಲಾಂಗ್ ಬರಿ ಕಾಪಿ ಮಾಡ್ಕೊತೇ ಓದ್ತಿರೇನು ಹಂಗ್ ಕಾಪಿ ಮಾಡಬೇಡ್ರಿ ಓದಿದ್ದು ಎಷ್ಟು ಅಂತ ನೆನ್ಪಿರ್ತದೆ ಇವತ್ತು ಓದಿದ್ದು ನಾಳೆಗೆ ನೆನ್ಪು ಹೋಗೇ ಹೋಗ್ತದಲ್ಲ ಅದಕ್ಕೆ ಸುಮ್ಮನೆ ಅದು ನೀವು ಅದು ಏನು ಕೊಟ್ಟಿರ್ತಾರಲ್ಲ ಅದೇ ಓನಾಗಿ ಬರೀರಿ ನಡಿತದೆ ಅಂತ ಅಂದಿದ್ದರು ಅದಕ್ಕೆ ನಾ ಯಾ ಕ್ಲಾಸಿಗೆ ಯಾವದು ಪಾಠ ಹೇಳೊ ಟೈಮಿಗೆ ಅಟೆಂಡ್ ಇರ್ತಿದ್ದೆನಲ್ಲ ಅದು ಅಟೆಂಡ್ ಇದ್ದಾಗ ಮಾತ್ರ ಅದ್ರ ಬಗ್ಗೆ ಕೊಷನ್ ಬಂತಂದ್ರೆ ಅದು ಅರ್ಥ ಮಾಡ್ಕೊತಿದ್ದೆ ಅದು ಅರ್ಥ ಮಾಡಿಕೊಂಡು ನನಿಗೆ ಏನು ತಿಳಿತಿತ್ತು ಅದು ಬರಿತಿದ್ನ ಅದು ಅಂದ್ರೆ ಯಾವುದೋ ಒಂದು ಕೊಷನ್ ಕೊಟ್ಟಾರೆ ನೀವು ಹೆಂಗ್ ಮಾಡ್ತೀರಿ ಪರಿಸರದ ರಕ್ಷಣೆ ಅಥವಾ ರಾಷ್ಟೀಯ ಭಾವೈಕ್ಯತೆದು ಪ್ರಬಂಧ ಅಲಿ ಪತ್ರ ಅಲಿ ಏನು ಭಿ ಬರ್ತವಲ್ಲ ಸಂದರ್ಭ ಅವೆಲ್ಲ ಬರ್ತವಲ್ಲ ಅದ್ರಾಗ ನಾವು ಏನು ಮಾಡ್ತಿದ ಅವರೆಲ್ಲರೂ ನಾ ಓದ್ಕೊಂಡಿನಿ ನಾ ಓದ್ಕೊಂಡಿನಿ ಅಂತಿದ್ದರು ನಾ ಓದ್ತಾ ಇರಲಿಲ್ಲ ಅವರೆಲ್ಲರೂ ಓದ್ಕೊಂಡಿರಿ ಅಂತ ಹೇಳ್ತಿದ್ರು ಏನು ಎಲ್ಲರಿಗೂ ಹೀಗೆ ನಾ ಓದಿಲ್ಲ ಓದಿಲ್ಲ ಅಂತಂದರೆ ಅವ್ರು ಅಂತಿರು ನೀ ಯಾವಾಗ ಓದ್ತಿ ಹೇಳ್ ನೀ ಓದಲಾರ್ದೆ ಬಿಡು ಅಷ್ಟೇ ಬರೆಯಲ್ಲ ಬಿಡಲ್ಲ ಅಂತಂತಿದ್ದರು ಬಟ್ ಆಮ್ಯಾಗ್ನು ಅವ್ರ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ನನ್ನದೇ ಬರ್ತಿತ್ತಂದ್ರೆ ಅವ್ರ್ಕಿನ್ನ ಕಡಿಮೆ ಬರ್ತಿರಲಿಲ್ಲ ಯಾಕಂದರೆ ನಾ ಓನಾಗಿ ಬರಿತಿದ್ದೆ ಅವರೆಲ್ಲರೂ ಅವ್ರೇನು ಅಂತಿರು ಟೀಚರ್ದವರೆಲ್ಲ ಇವ್ರು ಏನು ಎಲ್ಲರೂ ಕಾಪಿ ಮಾಡಿ ಬರ್ದಿರು ಏನು ಸೇಮ್ ದಿಟ್ಟು ಬರ್ದಿರು ಎಲ್ಲರೂ ನೋಡಿ ನೋಡಿ ಬರ್ದಿರು ಏನಂತ ಕೇಳ್ತಿದ್ರು ಬಟ್ ಅದ್ರಾಗ ನಂದು ಬೇರೆ ಇರ್ತಿತ್ತಲ್ಲ ನಾನು ಓನಾಗಿ ಬರಿತಿದ್ದೆ ನಾವು ಓನಾಗಿ ಬರ್ದಿದ್ದು ಯಾರಿಗೂನು ತೋರಿಸ್ತಿರ್ಲಿಲ್ಲ ನನಗೆ ಏನು ತಲೆಯಾಗ ಬರ್ತಿತ್ತಲ್ಲ ಅದು ಅಷ್ಟೇ ಬರಿತಿದ್ದೆ ಅದು ಬರ್ದ ಕೇಸಿಂದರೆ ಕೊಡ್ತಿನಲ್ಲ ಬಟ್ ನಂಗೆ ಬಂದಿದ್ ಮಾತ್ರ ಬರಿತಿದ್ನ ಬರಲಾರ್ದು ಮಾತ್ರ ಬಿಟ್ಟು ಬಿಡ್ತಿದ್ದೆ ಕೇಳುದರ್ ಬಾಜು ಅವ್ರಿಗೆ ಕೇಳ್ತಿದ ಅವ್ರು ಆನ್ಸರ್ ಹೇಳಿದ್ದು ಅದು ಅದು ಅರ್ಥ ಮಾಡ್ಕೊಂಡ್ ಆನ್ಸರನ್ನೂ ಅಷ್ಟೇ ಅರ್ಥ ಮಾಡ್ಕೊಂಡ್ ಬರಿತೀನಿ ಇಲ್ಲಾಂದ್ರೆ ಅವ್ರು ಏನು ಹೇಳಿರ್ತಾರೆ ಅದೇ ಬರಿತೀನಿ ನಾ